ಹಾಂ ಹೇಳಿ

ಏನು ಅಂದರೆ ಮೊದ್ಲಿನ್ಕಿಂತ ಜಾಸ್ತಿ ಆಗ್ತಾ ಇದೆಯಾ ಅದು ನಿಮ್ಮ ಹೆಸರು ಎಂಥ ಅಂದಿರಿ ಅದು ನೀವು ಯಾವಾಗ ಬುಧವಾರ ಬಂದೋದ್ರಲ್ಲ ಹಾಂ ಸರಿ ಈಗ ಅದೆ ನಿಮ್ಮ ಮೊಬೈಲಲ್ಲಿ ಮಾತಾಡೋದೆಲ್ಲ ಸ್ವಲ್ಪ ಕಡಿಮೆ ಮಾಡಿದ್ದೀರಾ ಹಾಗೇ ಇದೆಯಾ ಅದು ಮೊಬೈಲ್ ಇಲ್ಲ ಆಗಲ್ಲ ಅಂದರೆ ಇದನ್ನೆಲ್ಲ ಅನುಭವಿಸ್ತಾನೇ ಇರಬೇಕಾಗತ್ತೆ ಅದು ನೀವು ತಾಸುಗಟ್ಟಲೆ ಮಾತಾಡ್ತಾ ಅಂತ ಕೂರೋದು ಅವೆಲ್ಲ ಬಾಳ ಕಷ್ಟ ಅದು ಸರಿ ಈಗದು ಗುಳಿಗೆ ಕೊಟ್ಟಿದ್ದೆನಲ್ಲ ನಿಮಗೆ ಹಾಂ ಸರಿ ಅದು ಬೆಳಗ್ಗೆ ಕೊಟ್ಟಿರೊ ಗುಳಿಗೆಯನ್ನು ಅದು ಹಾಗೆಯೇ ಇರಲಿ ಅದು ಫುಲ್ ಹೇಳಿದ್ದೆನಲ್ಲ ಅದು ಫುಲ್ಲೇ ಇರಲಿ ಮಧ್ಯಾಹ್ನದ್ದು ಹಾಫ್ ಇತ್ತು ರಾತ್ರಿಯದು ಇತ್ತಲ್ಲ ಅದು ಫುಲ್ ಮಾಡಿಬಿಡಿ ಹಾಫ್ ಇರೋದು ಇನ್ನೂ ಎರಡು ದಿನ ಕಂಟಿನ್ಯೂ ಮಾಡಿ ಅದು ನೀವಿನ್ನು ಮತ್ತೆ ಯಾವಾಗ ಬರೋದು ಕೊಟ್ಟಿದ್ದೆ ಅಪಾಯಿಂಟ್ಮೆಂಟ್ ನಿಮಗೆ ಸರಿ ನೀವು ನಾಲ್ಕು ದಿನ ಬಿಟ್ಟು ಅದು ತುಂಬ ಜಾಸ್ತಿ ಅನಿಸಿದರೆ ನಾಳೆ ಅಥವಾ ನಾಡಿದ್ದು ಇನ್ನೊಂದು ಬಂದು ಒಂದು ಸಲ ಚೆಕಪ್ಪಿಗೆ ಬರ್ರಿ ಇಲ್ಲ ಅಂತಾದರೆ ಕಂಟಿನ್ಯೂ ಮಾಡಿರೋ ಗುಳಿಗೇಲಿ ಸ್ವಲ್ಪ ಕ ರಿಲೀಫ್ ಆಯಿತು ಅಂದರೆ ನೀವು ಮತ್ತದು ನಾಲ್ಕು ದಿನ ಬಿಟ್ಟು ಬಂದು ಒಂದು ಸಲ ತೋರಿಸಿ ಸರಿ ಓಕೆ